ತೆಂಗಿನ ಸಸಿ ಎಲ್ಲೂ ಟಿಲ್ಲರ್ ಹೊಡಿತೀವಿ ಟಿಲ್ಲರ್ ಹೊಡ್ದೂ ಆಮೇಲೇ ಇದು ಮಾಡ್ತೀವಿ ತೆಂಗಿನ ಸಸಿ ತರ್ತೀವಿ ತೆಂಗಿನ ಸಸಿ ತಂದು ಮೇಲೆ ತೆಗ್ಗು ಹಾಕ್ತೀವಿ ತೆಗ್ಗು ಮಾಡ್ತೀವಿ ತೆಗ್ಗು ಮಾಡಿದ ಮೇಲೆ ಆಮೇಲೆ ಹಾಕ್ತೀವಿ ಹಾಕಿ ಅದ್ನ ಮತ್ತು ಆಮೇಲೆ ಪಾತ್ರೆ ಮಾಡ್ತೀವಿ ಹಾಕಿ ಒಂದು ತಿಂಗ್ಳು ಆದಮೇಲೆ ಪಾತ್ರೆ ಮಾಡ್ತೀವಿ ಪಾತ್ರೆ ಮಾಡಿ ಆದ್ನಕೆಲ್ಲಾ ಗೊಬ್ಬರ ಗೊಬ್ಬರ ಮತ್ತು ಉಪ್ಪು ಉಪ್ಪು ಅವೆಲ್ಲ ಹಾಕ್ತೀವಿ ಆಮೇಲೇ ಸ್ವಲ್ಪ್ ಏನಾನ ರೋಗ ಬಿತ್ತು ಅಂದರೆ ಎಣ್ಣೆ ಅವು ಇವು ಹೊಡಿತೀವಿ ಎಣ್ಣೆ ಹೊಡಿತೀವಿ ಎಣ್ಣೆ ಹೊಡ್ದು ಇದು ಮಾಡಿ ಅದಕ್ಕೆಲ್ಲ ಮತ್ತು ನೀರು ನೀರು ಕಟ್ತಿರ್ತೀವಿ ನೀರು ಕಟ್ಟಿ ನೀರಲ್ಲಿ ಕಟ್ಟಿ ಅದನ್ನ ನೀರುಗು ನೋಡ್ಕೊತ ಇರ್ತೀವಿ ವಾರಕ್ಕೆ ಒಂದು ಸಲ ವಾರಕ್ಕೆ ಒಂದುಸಲ ನೀರು ಕಟ್ತೀವಿ ನೀರು ಕಟ್ಟಿ ಅದನ್ನೆಲ್ಲ ಮಾಡ್ತೀವಿ ಆಮೇಲೆ ಇದು ಮಾಡ್ತೀವಿ ಆಮೇಲೆ ಇದಕ್ಕೆ ಮಾವಿನ್ಕಾಯಿಗೆ ಮಾವಿನ್ಕಾಯಿಗೆ ಮಾವಿನ್ಕಾಯಿ ಗಿಡಕ್ಕೆ ನಾವು ಸಸಿ ತಂದು ಸಸಿ ತಂದು ಟಿಲ್ಲರ್ ಹೊಡ್ದು ಆಮೇಲೇ ಸಸಿ ಇಡ್ತೀವಿ ತೆಗ್ಗು ಕೋ ತೆಗ್ಗು ತೋಡಿ ತೆಗ್ಗು ತೋಡೀ ಸಸಿ ಇಟ್ಟ ಮೇಲೆ ಅದಕ್ಕೇ ನೀರು ನೀರು ಕಟ್ತೀವಿ ನೀರು ಕಟ್ಟಿ ತೆಗ್ಗು ತೋಡಿ ತೆಗ್ಗು ತೋಡಿ ಆಮೇಲೆ ನೀರು ಕಟ್ಟಿ ಎಲ್ಲ ನೀರು ಮಾಡಿ ಆಮೇಲೆ ಅದನೆಲ್ಲಾ ಹಾಕಿ ಗೊಬ್ಬರ ಗೊಬ್ಬರ ಗೊಬ್ಬರ ಗೊಬ್ಬರ ಹಾಕಿ ಸ್ವಲ್ಪ್ ದಿನ ಬಿಟ್ಟು ಆಮೇಲೆ ಇದು ಇದು ಹಾಕ್ತೀವಿ ಉಪ್ಪು ಉಪ್ಪು ತಂದು ಹಾಕ್ತೀವಿ ಉಪ್ಪು ಎಣ್ಣೆ ಅವೆಲ್ಲ ಪೇರ್ಲೆ ಕಾಯಿ ಅವೆಲ್ಲ ಇದಕ್ಕೆ ಎತ್ತರ ಆದ ಮೇಲೆ ಅದಕ್ಕೇ ಅದಕ್ಕೆ ಪೇರ್ಲೆ ಕಾಯಿ ಗಿಡಕ್ಕೆ ಅವರೆಲ್ಲಾ ಎಣ್ಣೆ ಹೊಡಿತೀವಿ ಎಣ್ಣೆ ಹೊಡ್ದು ಅದನ್ನೆಲ್ಲ ಇದು ಮಾಡಿ ರೋಗ ಇತ್ತೇನು ರೋಗ ಇಲ್ಲ ಅಂದರೆ ಎಣ್ಣೆ ಹೊಡಿತೀವಿ ಎಣ್ಣೆ ಹೊಡ್ದು ಅದ್ಕೆಲ್ಲಾ ಇದು ಮಾಡಿ ಮಾಡಿ ಇದಕ್ಕೆ ಮಾಡ್ತೀವಿ ಅದಕ್ಕೆ ಎಣ್ಣೆ ಹೊಡೆದು ಇಲ್ಲಿ ಮಾಡ್ತೀವಿ ಇದು ಮಾಡಿ ಆಮೇಲೆ ಇದಕ್ಕೇ ಏನು ಅಂತೇಳಿ ಗಿಡಗಳಿಗೆ ನೀರು ವಾರಕ್ಕೋ ಒಂದು ಸಲ ನೀರು ಕಟ್ತೀವಿ ಎಲ್ಲ ಗಿಡಗಳಿಗೆ ಎಲ್ಲ ಗಿಡಗಳಿಗೆ ವಾರಕ್ಕೆ ಒಂದುಸಲ ನೀರು ಕಟ್ತೀವಿ ಅದ್ಕೆಲ್ಲಾ ನೀರು ಕಟ್ಟಿ ಅದಾಗಲ್ಲ ಟೀ ಆಮೇಲೆ ಸ್ವಲ್ಪ್ ಎತ್ತರ ಆದ ಮೇಲೆ ಎಲ್ಲ ಪಾತ್ರೆ ಮಾಡಿಸ್ತೀವಿ ಪಾತ್ರೆ ಮಾಡಿಸಿ ಅದಕ್ಕೆ ಕಳೆ ಬಂದರೆ ಕಳೆ ತಗಿಸ್ಬೇಕು ಅದು ಸುತ್ತಕು ಸುತ್ತ ಕಳೆ ತಗಿಸ್ಬೇಕು ಅದ್ಕೆಲ್ಲಾ ಕಳೆ ತೆಗದೂ ಅದ್ಕೆಲ್ಲ ಇದು ಮಾಡಿ ಅದಕ್ಕೆ ಕಾದ ಮೇಲೆ ಬಡಿ ಬಡ್ಯಾ ಬಡಿ ಬಡ್ಯಾ ಕಳೆ ತಕ್ಕಂಡು ಅದಕ್ಕೆಲ್ಲ ಆಮೇಲೆ ಇದ್ಕೊಡಿತೀವಿ ರೂಟರು ರೂಟ್ರ್ ಆದರೆ ರೂಟ್ರ್ ಹೊಡಿತೀವಿ ಇಲ್ಲ ಅಂದರೆ ತೆ ಸಲಿಕೇಲ್ ಇದ್ದಾಗ ಕಡ್ಡಿ ಕಟಾಕ್ ಮಾಡಿಸ್ತಿವಿ ಕಳೆಯನ್ನು ಮತ್ತು ಇದಕ್ಕೇ ಪೇರ್ಲೆ ಕಾಯಿ ಗಿಡಕ್ಕೇ ಮತ್ತು ಅದಕ್ಕೆಲ್ಲ ಪಾತ್ರೆ ಮಾಡಿಸ್ಬೇಕು ಅದ್ಕೆಲ್ಲಾ ಇದು ಮಾಡಿಸ್ಬೇಕು ಕಳೆ ತೆಗಿಸ್ಬೇಕೂ ಕಳೆ ತೆಗ್ಸಿ ಪಾತ್ರೆ ಮಾಡಿಸ್ಬೇಕು ಅದಕ್ಕೆಲ್ಲಾ ಮಾಡಿ ಇದಕ್ಕೆ ಅದ್ರಲ್ಲಿ ಇದು ಮಾಡಿ ಅದಕ್ಕೆ ಇದಕ್ಕೇ ಇದು ಮಾಡಿಸಿ ಅದಕ್ಕೆ ಆಮೇಲೇ ಇದು ತೆಂಗಿನ ಇದು ಮಾವಿನ್ಕಾಯಿ ಗಿಡಕ್ಕೆ ಮಾವಿನ್ಕಾಯಿ ಗಿಡಕ್ಕೇ ಸಣ್ಣಿಂದ ಬೆಳೆಸ್ತಾ ಬೆಳೆಸ್ತಾ ಅದಕ್ಕೆ ನೀರು ಎಣ್ಣೆ ಹೊಡಿತಾ ಗೊಬ್ಬರ ಗೊಬ್ಬರ ಆಮೇಲೆ ಉಪ್ಪು ಅದಕ್ಕೆ ಇದು ಮಾಡಿದೆ ಆಮೇಲೆ ಇದಕ್ಕೆ ಅದು ಅದು ಮತ್ ಆ ಗೊಬ್ಬರ ಅದಕ್ಕೆ ಗೊಬ್ಬರ ಹಾಕಿ ಇದಕ್ಕೆ ಮಾಡಿ ಆಮೇಲೆ ಅದಕ್ಕೇ ಹಣ್ ಬಂದಾಗ ಹಣ್ಣೂ ಬರೊ ಟೈಮ್ಗೆ ಎಣ್ಣೆ ಅದಕ್ಕೆ ಎಣ್ಣೆ ಅದಕ್ಕೆ ರೋಗ ಬೀಳಬಾರ್ದು ರೋಗ ಬೀಳಬಾರ್ದು ಅಂದರೆ ಎಣ್ಣೆ ಹೊಡಿತೀವಿ ಮತ್ತು ತೆಂಗಿನ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಸಣ್ಣಲಿಂದಗಿಲ್ದ ಅದಕ್ಕೆ ಹಾಕಿರ್ತಿವಲ್ಲಾ ಅದಕ್ಕೇ ಎಣ್ಣೇ ಎಣ್ಣೆ ಎಣ್ಣೆಲಿದ್ದಾ ಅದಕ್ಕೇ ಇದು ಮತು ಕಾಯಿ ಬಿಡೊದು ಕಾಯಿ ಬಿಡೊದು ಎಣ್ಣೆ ಅದಕ್ಕೇ ಇದು ಹೊಡಿಯೊದು ಮತ್ತು ಅದನ್ನೆಲ್ಲಾ ಪಾತ್ರೆ ಮಾಡೊದೂ ಕಾಯಿಗಳು ಗಿಡಕ್ಕೆ ಕಾಯಿ ಗಿಡಕ್ಕೆ ಪಾತ್ರೆ ಮಾಡೊದು ಅದೆಲ್ಲ ಮಾಡಿ ಅದಕ್ಕೆ ನೀರು ಅದಕೆಲ್ಲ ನೋಡ್ಕೊತಾ ಅದನ್ನು ಏನು ಐತೆ ಅದನ್ನು ನೋಡ್ಕೊಂಡು ಇದು ಮಾಡೊದು ಆಮೇಲೆ ಇದು ಆಮೇಲೆ ತೆಂಗ್ ಗಿಡಕ್ಕೆ ಹಾಕಿ ಅದಕ್ಕೆಲ್ಲ ಪೇರ್ಲೆ ಕಾಯಿ ಗಿಡ್ಕೆ ಅದಕ್ಕೆ ಏನು ಐತೆ ಅದನ್ನು ನೋಡ್ಬೋದು ಮತ್ತು ಇಲ್ಲಿ ಅದರಾಗೇ ನಿಂಬೆ ಹಣ್ಣು ಅವೆಲ್ಲ ಹಾಕ್ತೀವಿ ನಿಂಬೆ ಹಣ್ಣು ಕೂಡ ಅವ್ಕೆಲ್ಲಾ ಇದು ಮಾಡೀ ತಗ್ಗು ತೋಡಿ ಅದಕ್ಕೆಲ್ಲ ಮಾಡಿ ಅದಕ್ಕೆ ಇದಕ್ಕೆ ಗೊಬ್ಬರ ಸ್ವಲ್ಪ್ ಉಪ್ಪು ಆಮೇಲೆ ಅವೆಲ್ಲ ಹಾಕಿ ಇದು ಮಾಡಿದಾಗ ಬೆಳಿತೈತೆ ಅವ್ಕೆಲ್ಲಾ ಇದು ಮಾಡ್ತೀವಿ ಮತ್ತು ಅದಕ್ಕೆ ಇದು ಅವೆಲ್ಲ ಮಾಡಿ ಅದಕ್ಕೇ ಅವೆಲ್ಲ ಮಾಡಿ ನೀರು ಕಟ್ಟಿ ಅವಕ್ಕೆ ನೀರು ವಾರಕ್ಕೆ ಒಂದುಸಲ ನೀರು ಕಟ್ಟೊದು ಆಮೇಲೇ ಅವ್ಕೆಲ್ಲಾ ಉಪ್ಪು ದಿನ ಸವಾಲಿ ಹಣ್ಣು ಹಣ್ಣು ಹರಿಯೊ ಟೈಮಿಗೆ ಹಣ್ಣು ಹರಿತೀವಿ ಹಣ್ಣು ಹರ್ದು ಎಲ್ಲ ಇದಕ್ಕೆ ಇದು ಮಾಡಿ ಅವ್ಕೆಲ್ಲಾ ಇದು ಮಾಡಿ ಕಾಯಿ ಬಂದರೆ ಕಾಯಿ ಇಳಿಸ್ತೀವಿ ಕಾಯಿ ಇಳಿಸಿ ಅದಕ್ಕೆ ಹೊಸ್ಪೇಟೆಯಲ್ಲಿ ತಗಂಡು ಹೋಗ್ತಾರೆ ಹೊಸ್ಪೇಟೆಯಲ್ ತಗಂಡು ಹೋಗಿ ಮಾರ್ತಾರೆ ನಾವು ಕೊಟ್ಟಾಗೆ ಅವ್ರು ಮಾರ್ತಾರೆ ಕೆ ಕಾಯಿ ಹಣ್ಣು ಬಂದಾಗ ಹಣ್ಣುಕ್ಕೆ ಇದು ಮಾಡ್ಬೇಕು ಹಣ್ಣು ಇದು ಮಾಡಿ ಅದಕ್ಕೆ ನೋಡೀ ಆಮೇಲೇ ಹಣ್ಣು ಹಣ್ಣಿಗೆ ಇಡ್ಬೇಕು ಇಲ್ಲ ಅಂದರೆ ಇಲ್ಲ ಅಂದರೆ ಮಾವಿನ್ಕಾಯಿ ಇದು ಇದು ಮಾಡ್ತಾರೆ ಮತ್ತು ನಿಂಬೆ ಹಣ್ಣು ನಿಂಬೆ ಹಣ್ಣು ಕೂಡ ಮಾರ್ಬೋದು ಮಾರೋಕ್ ಹೋಗ್ಬೋಕು ಅದನ್ನೆಲ್ಲ ಇದು ಮಾಡ್ಬೇಕು ಅದನ್ನೆಲ್ಲ ಮತ್ತು ಅದು ಏನು ರೋಗ ಬಿತ್ತಂದರೆ ರೋಗಕ್ಕೆ ಹೊಡಿಬೇಕ್ ಕಾಯಿಬಾ ರೋಗಕ್ಕೆ ಏನು ಬಡಿತಂದರೆ ಅದು ಇದು ಮಾಡೊದು ಮತ್ತು ಇದು ಉಪ್ಪು ದಿನ್ಸವಾರಿ ಎಲ್ಲ ಹಾಕ್ತೀವಿ ಅದೇ ಎಲ್ಲ ಮಾಡ್ತೀವಿ